ಹಲೋ ಹಾಂ ಹೇಳಿ ನಮಸ್ತೆ ಹಾಂ

ಹಾಂ ಹೇಳಿ ಹೌದಾ ಆಂ ಏನು ಜ್ವರ ಶೀತ ಕೆಮ್ಮು ಅಂತ ಬಂದಿದ್ದಲ್ಲ ತಗೊಂಡಿದ್ದಿರಾ ನಾನು ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ಎಲ್ಲ ಹೌದಾ ಆಂ ಎಣ್ಣೆ ಪದಾರ್ಥ ಏನಾದರೂ ಊಟ ಮಾಡಿದ್ದಿರಾ ಹೊರಗಡೆ ಏನಾರು ತಿಂದಿದ್ದಿರಾ ಮತ್ತೆ ಜ್ವರ ಇಡ್ಕಂಡು ಹೊರಗ್ ತಿಂದರೆ ಮತ್ತೆ ಕಡಿಮೆ ಹೆಂಗ್ ಆಗುತ್ತೆ ಹಾಂ ಅದೇ ನಾನು ಮತ್ತೆ ಟ್ಯಾಬ್ಲೆಟ್ಸ್ ನಿಮ್ಗೆ ಸೆಂಡ್ ಮಾಡ್ತೀನಿ ವಾಟ್ಸ್ಯಾಪಲ್ಲಿ ಅದನ್ನು ತಗೊಳ್ಳಿ ಇದೆ ಇವತ್ತು ನಾಳೆ ಇರಲ್ಲ ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ ನಾಡಿದ್ದು ಬನ್ನಿ ನಾಲ್ಕು ಗಂಟೆ ಹಾಂ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡ್ಕೊಂಡು ಬನ್ನಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅದೇ ಟ್ಯಾಬ್ಲೆಟ್ಸ್ ಕಳಿಸ್ತೀನಿ ತಗೊಳ್ಳಿ ಇನ್ನು ಮೇಲೆ ಹಾಂ ಸಪ್ಪೆಕಟ್ಟು ಅನ್ನ ಎಣ್ಣೆ ಇಲ್ಲದೆ ಇರೋ ಪದಾರ್ಥ ಊಟ ಮಾಡಿ ಆದಷ್ಟು ಬಿಸಿ ನೀರು ಕಾದಾರಿದ ನೀರು ಊಟ ಆದ್ಮೇಲೆ ತಗೊಳ್ಳಿ ಕಾದಾರಿದ ನೀರಲ್ಲಿ ತಗೊಳ್ಳಿ ತುಂಬ ಬಿಸಿ ನೀರು ಬೇಡ ಊಟ ಆದಮೇಲೆ ಕಾದಾರಿದ ನೀರಲ್ಲಿ ಗುಳಿಗೆ ತಗೊಳ್ಳಿ ಏನು ಬೇಡ ಏನು ಬೇಡ ಸದ್ಯ ಬೇಡ ಜ್ವರ ಸ್ವಲ್ಪ ಕಡಿಮೆ ಆಗೋವರೆಗೂ ಬೇಡ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾಳಿದ್ದು ಹಾಂ ಇಲ್ಲ ಅದಕ್ಕೆ ನಾಡಿದ್ದು ಬರೋಕ್ಕೇಳ್ದೆ ಓಕೆ ಸರಿ ಆಯಿತು ಹಂಗೆ ಮಾಡಿ